ಪ್ರವಾಸಕ್ಕೆ ಹೋಗಲಿಕ್ಕೆ ನಾನು ಸಮುದ್ರ ತೀರವನ್ನು ಹಾಗೆ ಇನ್ನೊಂದು ಅಂತ ಹೇಳಿದರೆ ನೇಚರ್ ಪ್ಲೇಸ್ ಪರ್ವತ ಪ್ರದೇಶ ಈ ಥರದನ್ನು ನಾನು ತುಂಬ ಇಷ್ಟಪಡ್ತೇನೆ ಯಾಕೇಂತ ಹೇಳಿದರೆ ತುಂಬ ಒಂದು ಪೀಸ್ ಆಫ್ ಮೈಂಡ್ ಇರುತ್ತದೆ ಅಂಥ ಪ್ಲೇಸಲ್ಲಿ ಅದಾದ ಮೇಲೆ ದೇವಸ್ಥಾನ ಕೂಡ ತುಂಬ ಒಂದು ಏನು ಶಾಂತಿಯುತ ಫೀಲಿಂಗ್ ಕೊಡ್ತದೆ ಹಾಗಾಗಿ ನನಗೆ ಪ್ರವಾಸಕ್ಕೆ ಹೋಗಲಿಕ್ಕೆ ಎಲ್ಲ ಪ್ಲೇಸ್ ಕೂಡ ಇಷ್ಟ ಆಗ್ತದೆ ಸಮುದ್ರ ಇರ್ಬೋದು ಪರ್ವತ ಪ್ರದೇಶ ಐತಿಹಾಸ ತಾಣಗಳು ಮಂದಿರ ಧಾರ್ಮಿಕ ಸ್ಥಳಗಳು ಹೀಗೆ ಹಲವಾರು ನನಗೆ ತುಂಬ ಇಷ್ಟ ಆಗ್ತದೆ